ನಮಸ್ತೆ ಡಾಕ್ಟ್ರೆ ನಮ್ಮದು ಬೆಕ್ಕಿದೆ ಒಂದು ಆರು ತಿಂಗಳ ಬೆಕ್ಕು ಅದಕ್ಕೆ ಯಾವುದೆಲ್ಲ ವ್ಯಾಕ್ಸಿನಿದೆ ಈಗ

ಹಾಂ ಮತ್ತೇನಿಲ್ಲ ಮತ್ತು

ಓಕೆ ಓಕೆ ಹಾಂ ಓಕೆ

ಓಕೆ ಓಕೆ

ಹಾಂ ಹ್ಞೂ ಓಕೆ ಓಕ್ ಓಕೆ ಓಕ್

ಹೌದ್ ಹೌದು ಓಕೆ ಓಕೆ

ನನ್ನ ಹೆಸರು ಪ್ರೀತಿಕಾ ಅಂತ ನಾನು ಮೂಲ್ಕಿಯಿಂದ